ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಪ್ರಗತಿಯನ್ನು ಹೊಂದಿದ ಈಗಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಆವಿಷ್ಕಾರಗಳು ಮನುಷ್ಯನು ತುಂಬ ವೇಗದ ರೀತಿಯಲ್ಲಿ ಬದುಕಲು ಅಥ್ವಾ ಕ್ಷಣಾರ್ಧಗಳಲ್ಲಿ ಯಾವುದೇ ವಿಷಯದ ಬ ವಿಷಯಗಳನ್ನು ತಿಳಿದುಕೊಳ್ಳಲು ಈಗಿನ ಜನರಿಗೆ ತುಂಬ ಅನುಕೂಲ ಆಗಿದೆ ಅಷ್ಟೇ ಅಲ್ಲದೇ ಈ ಬ್ಯಾಂಕಿಂಗ್ ಸೆಕ್ಟರ್ ಅಥವಾ ಜಾಬ್ ಪೋರ್ಟಲ್ ಸೆಕ್ಟರ್ಸ್ ಅಥ್ವಾ ಎಚ್ ಆರ್ ರಿಲೇಟೆಡಲ್ಲಿ ಯಾವುದೇ ರೀತಿಯಾದ ಓಪನಿಂಗ್ಸಾಗಲಿ ಅಥವಾ ಬ್ಯಾಂಕದು ಟ್ರಾನ್ಸ್ಯಾಕ್ಷನ್ಸಿ ಇರುವ ಚೆಕ್ ಕ್ಲಿಯರಿಂಗ್ ಅಥ್ವಾ ಅಮೌಂಟಾಗುವ ಕ್ರೆಡಿಟ್ ಡೆಬಿಟ್ಗೆ ಇಂದ ಬರುವ ಎಸ್ ಎಮ್ ಎಸ್ಗಳಾಗಲಿ ಇವುಗಳಿಂದ ಜನರಿಗೆ ತುಂಬ ರೀತಿಯಲ್ಲಿ ಅನುಕೂಲವಾಗಿದೆ